ಎಲ್ಲರಂತೆ ನನಗೆ ಕೂಡ ರೈಲಿನಲ್ಲಿ ಹೋಗುದಂದರೆ ಬಹಳ ಇಷ್ಟ ಇತ್ತು ಅಂದರೆ ನಾನು ಮೊದಲ ಬಾರಿ ಟ್ರೈನಿನಲ್ಲಿ ಪ್ರಯಾಣಿಸಿದ್ದು ಅಂದರೆ ಅದು ಉಡುಪಿಯಿಂದ ಮುಂಬೈಗೆ ಅಂದರೆ ನಮ್ಮ ಸಂಬಂಧಿಕರ ಒಬ್ಬರ ಮದುವೆ ಕಾರ್ಯಕ್ರಮ ಇತ್ತು ಹಾಗಾಗಿ ನಾನು ಕಳೆದ ಎಪ್ರಿಲ್ನಲ್ಲಿ ಟಾ ಟ್ರೈನಿನಲ್ಲಿ ಸಂಚರಿಸಿದ್ದೆ ಎಲ್ಲರಂತೆ ನನಗೆ ಕೂಡ ಟ್ರೈನಿನಲ್ಲಿ ಹೋಗುದಂದರೆ ಬಹಳ ಖುಷಿ ಮತ್ತು ಒಂದು ಬಹಳ ಸೋಜಿಗದ ವಿಷಯ ಹಾಗಾಗಿ ನಾನೂ ಒಂದು ನಾಲ್ಕು ಗಂಟೆಯ ಟ್ರೈನಿಗೆ ನಾವೆಲ್ಲರು ಕುಟುಂಬದವರು ಹತ್ತಿದ್ವಿ ಅಂದರೆ ನಾನು ಮುಂಚೆ ಒಂದು ಸಾರಿ ಟ್ರೈನಿನಲ್ಲಿ ಪ್ರಯಾಣ ಮಾಡಿದ್ದೆ ರೈಲಿನಲ್ಲಿ ಅದು ನಾನು ತುಂಬ ಚಿಕ್ಕದಿದ್ದೆ ಹಾಗಾಗಿ ನನಗೆ ರೈಲಿನಲ್ಲಿ ಪ್ರಯಾಣಿಸಿದ ಅನುಭವ ಅಷ್ಟೊಂದು ಅಷ್ಟೊಂದು ಗೋಚರವಿಲ್ಲ ಹಾಗಾಗಿ ನಾನು ಟ್ರೈನಲ್ಲಿ ಹತ್ತು ಮೊದಲ ಬಾರಿ ನಾನು ರೈಲಿನಲ್ಲಿ ಹತ್ತುವಾಗಲೆ ನಮಗೆ ಅಲ್ಲಿ ಒಂದು ಸೀಟಿನ ವಿಷಯದಲ್ಲಿ ಅಡಚಣೆ ಆಯಿತು ಅಂದರೆ ನಮ್ಮ ಸೀಟಿನಲ್ಲಿ ಬೇರೆ ಪ್ರಯಾಣಿಕರು ಕೂತ್ರಿ ಕೂತಿದ್ದರಿಂದ ನಮಗೆ ಒಂದು ಹತ್ತುವಾಗ ತುಂಬ ಅಡಚಣೆ ಆಯಿತು ಹಾಗಾಗಿ ನಾವು ಇನ್ನೊಂದು ಹಳಿಯಿಂದ ಇನ್ನೊಂದು ಬೋಗಿಗೆ ಹೋಗಬೇಕಾಯ್ತು ಆ ಬೋಗಿಯಲ್ಲಿ ನಮ್ಮ ಟ್ರೇನಿನ ಸೀಟ್ ಸಿಗಲಿಲ್ಲ ಅದು ಎಲ್ಲ ತುಂಬ ಕಷ್ಟದ ವಿಚಾರವಾಯಿತು ಕೊನೆಗೂ ನಮ್ಮ ಸೀಟ್ ಸಿಕ್ಕಿತು ನಮ್ಮ ಸೀಟಿನಲ್ಲಿ ಕೂತವರಿಗೆ ಅವರದ್ದು ಟಿಕೇಟ್ ಆಗಲಿಲ್ಲ ಹಾಗಾಗಿ ಅವರು ನಮ್ಮ ಟಿಕೆ ಸೀಟಲ್ಲಿ ಕೂತಿದ್ದರು ಮತ್ತು ನಮಗೆ ಇದು ಸ್ವಲ್ಪ ಸಿಟ್ಟು ಬಂತು ಮತ್ತು ನನಗೆ ಟ್ರೈನ್ ರೈಲಿನಲ್ಲಿ ತುಂಬ ಖುಷಿಯಾದ ವಿಷಯ ಏನಂದರೆ ಅದು ಕಿಟಕಿಯ ಬದಿ ಆದರೆ ನಾವು ಹೋಗುವಾಗ ಹನಿ ಹನಿ ಮಳೆ ಬರ್ತಿತ್ತು ಆ ಮಳೆ ಹನಿಯೊಂದಿಗೆ ನ ಪ್ರಕೃತಿ ವಾತಾವರಣವನ್ನು ಸವಿಯುವುದೆ ಒಂದು ಚಂದ ವಾಹ್ ಒಂದು ಕಿವಿಗೆ ಒಂದು ಕಿವಿಯಲ್ಲಿ ಒಂದು ಉದ್ ಅದ್ಬುತವಾದ ಗಾನವನ್ನು ಕೇಳುತ್ತಾ ಹೊರಗೆ ಕಿಟಕಿಯಿಂದ ಹೊರಗೆ ನೋಡಿದರೆ ವಾಹ್ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಇತ್ತು ಇನ್ನು ನಾವು ರೈಲಿನಲ್ಲಿ ಪ್ರಯಾಣಿಸುವಾಗ ನನಗೆ ತುಂಬ ಅಸಮಾಧಾನವಾದ ವಿಷಯವೇನಂದ್ರೆ ಅದು ಶೌಚಾಲಯದ ವ್ಯವಸ್ಥೆ ಅಂದರೆ ನಾನು ಶೌಚಾಲಯ ಅಂದರೆ ಉಪಯೋಗಿಸುವಾಗ ಅಲ್ಲಿ ತುಂಬ ಅಂದರೆ ತುಂಬ ವಾಸನೆ ಬರು ಬರ್ತಿತ್ತು ಮತ್ತು ಅಲ್ಲಿ ಅಷು ಶೌಚಾಲಯ ಕೂಡ ಅಷ್ಟು ಶುಬ್ ಶುದ್ಧವಾಗಿರಲಿಲ್ಲ ಎಲ್ಲ ಅಶುದ್ಧವಾಗಿತ್ತು ಅಂದರೆ ಎಲ್ಲ ಕೊಳಕು ರೀತಿ ಇತ್ತು ಹಾಗಾಗಿ ಅದೊಂದು ನನಗೆ ತುಂಬ ವಿ ಇದಾಗಿತ್ತು ಮತ್ತು ನನಗೆ ಫ್ರೈನಿನಲ್ಲಿ ಇದು ಅಂದರೆ ಮೊದಲ ಬಾರಿ ಅಲ್ಲ ಶೌಚಾಲಯ ಅನ್ನು ಉಪಯೋಗಿಸುವಾಗ ಕೂಡ ನನಗೇನು ಹೆದರಿಕೆ ಹೆದರಿಕೆ ಆಗ್ತಿತ್ತು ಮತ್ತು ನನಗೆ ಟ್ರೈನಿನಲ್ಲಿ ಹಳಿಯಲ್ಲಿ ಟ್ರೈನು ಹೋಗುವಾಗ ನನಗೆ ಎಲ್ಲಿ ಹಳಿ ತಪ್ತದೋ ಎಲ್ಲಿ ಟ್ರೈನ್ ಬೀಳ್ತದೋ ಹಾಗೆ ಎಲ್ಲ ಒಂದು ಮನಸ್ಸಿನಲ್ಲಿ ಹೆದರಿಕೆ ಇತ್ತು ಟ್ರೈನಿನಲ್ಲಿ ಹೋಗುವಾಗ ಮತ್ತು ನಾನು ಹೇಗೆ ಎಣಿಸ್ತಿದ್ದೆ ಹೀಗೆ ಅಂದರೆ ನನಗೆ ರೈಲಿನ ಪ್ರಯಾಣ ಪ್ರಯಾಣ ತುಂಬ ಇಷ್ಟ ಆಯಿತು ಆದರೆ ರೈಲಿನಲ್ಲಿ ಹೀಗೆಲ್ಲ ಮಾರಿಕೊಂಡು ಬರ್ತಿದ್ದರು ಅಂದರೆ ಏನೆಲ್ಲ ತರ್ತಿದ್ದರು ವಿವಿಧ ವಿಧ ವಿಧವಾದ ಆಹಾರಗಳನ್ನು ತರ್ತಿತ್ತು ವಿಧ ವಿಧವಾದ ವಸ್ತುಗಳನ್ನು ತರ್ತಿತ್ತು ಅದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಿತ್ತು ಆದರೆ ನಮಗೆ ಸಹ ಇದನ್ನು ತಿನ್ಬೋದಲ್ಲ ಇದನ್ನು ನಾವು ರುಚಿ ನೋಡ್ಬೋದಲ್ಲ ಅಂತ ಮತ್ತು ನಾವೆಲ್ಲ ತಕೊಳ್ತಿದ್ವಿ ಅದನ್ನೆಲ್ಲ ಕೆಲವು ಸ್ವಚ್ಛವಾಗಿ ಇರ್ತಿತ್ತು ಕೆಲವು ಸ್ವಚ್ಛವಾಗಿ ಇರಲಿಲ್ಲ ಮತ್ತು ನನಗೆ ರೈಲಿನಲ್ಲಿ ತುಂಬ ಬೇಸರ ತಂದ ವಿಷಯ ಏನಂದರೆ ಅಂದರೆ ತುಂಬ ಜನರು ಎಲ್ಲ ಹಣ ಕೇಳ್ತ ಬರ್ತಾರೆ ಹಣ ಕೊಡಿ ಹಣ ಕೊಡಿ ಅಂತ ಅಂದರೆ ನಮ್ಮೊಟ್ಟಿಗೆ ಸಹ ಕೊಡಲಿಕ್ಕೆ ಹಣ ಆಗಬೇಕಲ್ಲ ನನಗೆ ಹಾಗೆ ಅನಿಸಿತು ಅಂದರೆ ಎಷ್ಟು ಜನರಿಗೆ ಅಂತ ನಾವು ಹಣ ಕೊಡುವುದು ಹಣ ಕೊಡ್ಲಿಲ್ಲಾದ್ರೆ ನಮಗೆ ಅವರು ಬೈತಾ ಹೋಗ್ತಾರೆ ಅದೆಲ್ಲ ನನಗೆ ತುಂಬ ಅಸಮಾಧಾನವಾದ ವಿಷಯವಾಯ್ತು ಮತ್ತು ನನಗೆ ರೈಲಿನಲ್ಲಿ ಇವ್ ನಾವು ರೈಲಿನಲ್ಲಿ ನಿನ್ನೆ ಅಂದರೆ ಮರುದಿನ ಬೆಳಗ್ಗೆ ಹೋಗಿ ಮುಟ್ಟಿದ್ದೆವು ಮತ್ತು ನಮಗೆ ಅದು ಹೊಸತಾಗಿತ್ತು ಮತ್ತು ನಮಗೆ ರೈಲಿನಲ್ಲಿ ಹೋಗುವಾಗ ಅಂದರೆ ನಮ್ಮದೆ ಊರಿನವರು ಕೂಡ ಪರಿಚಯ ಆದರು ಮತ್ತು ಅವ್ರ ಒಟ್ಟಿಗೆ ಮಾತಾಡ್ತ ಮಾತಾಡ್ತ ನಮಗೆ ಸಮಯ ಹೋದದ್ದು ಗೊತ್ತಾಗಲಿಲ್ಲ ಮತ್ತು ರಾತ್ರಿ ಮಲಗುವಾಗ ಮಾತ್ರ ರೈಲಿನಲ್ಲಿ ನಮಗೆ ತುಂಬ ಕಷ್ಟ ಆಯಿತು ಯಾಕಂದರೆ ನಮಗೆ ರೈಲಿನಲ್ಲಿ ಮಲಗಲಿಕ್ಕೆ ಸರಿಯಾದ ಸೀಟಿನ ವ್ಯವಸ್ಥೆ ಇರಲಿಲ್ಲ ಅಂದರೆ ಅವ್ ಒಬ್ಬರು ಹೆಂಗಸು ನಮ್ಮ ಸೀಟಿನಲ್ಲಿ ಮಲಗಿದ್ದರು ಹಾಗಾಗಿ ನಮಗೆ ತುಂಬ ಕಷ್ಟ ಆಯಿತು ಮಲಗಲಿಕ್ಕೆ ಅವರು ನಮ್ಮ ಸೀಟಿನಲ್ಲಿ ಮಲಗಿದ್ದರಿಂದ ಮತ್ತು ನಮಗೆ ಸರಿ ಸಹ ಆಗಲಿಲ್ಲ ಇದು ನಮ್ಮ ಸೀಟು ನೀವು ಏಳಿ ಅಂತ ಹೇಳಲಿಕ್ಕೆ ಕೂಡ ಹಾಗಾಗಿ ನಾನು ಮತ್ತು ನನ್ನ ತಂಗಿ ಒಂದೇ ಸೀಟಲ್ಲಿ ಮಲಗಿದ್ದರಿಂದ ನಮಗೆ ತುಂಬ ಕಷ್ಟ ಆಯಿತು ಮತ್ತು ನನಗೆ ರೈಲಿನಲ್ಲಿ ಹೋಗುವುದು ಖುಷಿಯಾಯಿತು ಆದರೆ ನನಗೆ ರೈಲಿನಲ್ಲಿ ಮುಖ್ಯವಾಗಿ ಹೇಳುದಾದರೆ ಕೆಲವರು ಟಿಕೆಟ್ ಎಲ್ಲ ಇಲ್ಲದವರು ರೈಲಿನಲ್ಲಿ ಪ್ರಯಾಣ ಮಾಡಿದ್ದರಿಂದ ನಮ್ಮ ಸೀಟ್ ಅವರಿಗೆ ಪೋಲು ಆಯಿತು ಅಂತ ನನಗೆ ಅನಿಸ್ತದೆ ಮತ್ತು ಶೌಚಾಲಯದ ವ್ಯವಸ್ಥೆ ಹೇಳುವುದಾದರೆ ಇನ್ನೂ ಸಹ ಉತ್ತಮವಾಗಿ ಇರ್ಬೋದಿತ್ತು ಆದರೆ ಟ್ರೈನಿನಲ್ಲಿ ಹೋಗುವಾಗ ಮಾತ್ರ ಆ ಅನುಭವ ಮಾತ್ರ ಅದ್ಬುತವಾದದ್ದು ಅಂದರೆ ನಮಗೆ ಟ್ರೈಲಿನಲ್ಲಿ ನಮಗೆ ಗುರ್ತು ಇಲ್ಲದವರೆಲ್ಲ ಗುರ್ತು ಆಗ್ತಾರೆ ಮತ್ತು ಕಿಟಕಿಯ ಹೊರಗೆಯಿಂದ ನಾವು ಪ್ರಕೃತಿ ಸೌಂದರ್ಯವನ್ನು ಸವಿಯಬೌದು ಇದೆಲ್ಲ ಒಂದು ಬಹಳ ಅದ್ಭುತವಾದ ವಿಚಾರ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಇನ್ನು ಸಹ ನನಗೆ ಟ್ರೈ ರೈಲಿನಲ್ಲಿ ಹೋಗುವ ಮನಸ್ಸಿದೆ ಆದರೆ ನನಗೆ ಒಂದು ವಿಷಯ ಏನೆಂದರೆ ಶೌಚಾಲಯ ಎಲ್ಲ ಸ್ವಚ್ಛವಾಗಿರಬೇಕು ಅಷ್ಟೆ